ಭಾರತದ ಸಾರಿಗೆ ವ್ಯವಸ್ಥೆ ಹೇಗಿದೆ ಅಂತ ಅಂದರೆ ಇವ ಈ ಪರಿಸ್ತಿತಿ ಅಲ್ಲಿ ಇವಾಗ ಒಂದು ನಾಲ್ಕೈದು ತಿಂಗಳಾಯ್ತು ಸಾರಿಗೆ ವ್ಯವಸ್ಥೆ ಭಾಳ ಕೆಟ್ಟೋಗಿದೆ ಭಾಳ ಅಂದ್ರೆ ಭಾಳ ಕೆಟ್ಟೋಗಿದೆ ಯಾಕಪ್ಪ ಅಂತಂದ್ರೆ ಎಲ್ಲ ಫ್ರೀ ಮಾಡಿದೆ ಫ್ರೀ ಫ್ರೀ ಫ್ರೀ ಅಂಥೇಳಿ ಮಾಡಿದ್ದಾರೆ ಈ ಫ್ರೀ ಅನ್ನೋ ಉದ್ದೇಶ ಮಾಡಿ ಹೆಣ್ಣು ಮಕ್ಳು ಆ ದೇವ್ಸ್ಥಾನ ಈ ದೇವ್ಸ್ಥಾನ ಅಲ್ಲಿ ಇಲ್ಲಿ ಅಂತ ಅಡ್ಡಾಡ್ತಿದ್ದಾರೆ ಆದ್ರೆ ಅಡ್ಡಾಡ್ಬೋದು ಫ್ರೀ ಮಾಡಬೇಕು ಯಾರಿಗೆ ಮಾಡಬೇಕು ಅಂತಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟು ಏಜ್ ಪರ್ಸನ್ ಇರ್ತಾರಲ್ಲ ಅವ್ರಿಗೆ ಮಾಡಿದ್ರೆ ಒಳ್ಳೆದಾಗಿತ್ತು ಈ ಎಲ್ರಿಗೂ ಫ್ರೀ ಮಾಡೋದ್ರಿಂದ ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಅಂತಂದ್ರೆ ಮೇನ್ ಇಂಪೊಡೆನ್ಸ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆ ಎಷ್ಟು ತೊಂದರೆ ಆಗಿದೆ ಅಂದರೆ ಬಸ್ಸು ಸ್ಟಾಪ್ ಮಾಡು ಅಂತಂದ್ರೆ ಮಾಡೋಕ್ಕು ಬೇಡ ಅಂತ ಯಾಕೆತಂದ್ರೆ ಈ ಚಿಕ್ಕ ಸ್ಟೂಡೆಂಟ್ಸ್ ನಿಂತಾವ ಏ ಅವ್ರು ಫ್ರೀ ಇರ್ತದೇಳು ಅವ್ರದು ಏನೂ ನಿಂದ್ರಸಬೇಕು ಅಂಥೇಳಿ ರೋಂಯ್ ಅಂತ ಹೋಗ್ತಾರೆ ಹೆಂಗಂದ್ರೆ ಬಸ್ಸಿನ ವ್ಯವಸ್ಥೆ ಇವಾಗ ಚಿಕ್ಕ ಅವರು ಸ್ಕೂಲಿಗೋಗ್ಬೇಕು ಅಂದ್ರೆ ಬಸ್ಸ್ ಹತ್ತೇ ಹೋಗಬೇಕು ಬಸ್ನೇ ನಿಂದ್ರಿಸಿಲ್ಲ ಅಂತಂದ್ರೆ ಅವ್ರಿಗೆ ಏನು ವ್ಯವಸ್ಥೆ ಕೊಟ್ಟಂಗಾಯ್ತು ಈ ಸಾರಿಗೆ ವ್ಯವಸ್ಥೆಯಲ್ಲಿ ಅದೊಂದು ಆಮೇಲೆ ಜಾಬು ಜಾಬ್ಗೆ ಹೋಗೊ ಟೈಮಲ್ಲಿ ಟೈಮಲ್ಲಿ ಆ ಟೈಮ್ಗೆ ಹೋಗ್ಬೇಕು ಜಾಬ್ಗೆ ಅನ್ನೋ ಉದ್ದೇಶ ಇರ್ತದೆ ಬಸ್ಸ್ ಸ್ಟಾಪಿಗೆ ಬರ್ತಾರೆ ಬಸ್ಸ್ ಫುಲ್ ಆಗ್ಬಿಡ್ತದೆ ಫುಲ್ ಆದ್ಮೇಲೆ ಏನಾಗುತ್ತೆ ಅವ್ರಿಗೆ ತೊಂದರೆ ಈ ಬಸ್ಸಿನ ವ್ಯವಸ್ಥೆ ಎಷ್ಟು ತೊಂದರೆ ಆಗಿದೆ ಅಂತಂದ್ರೆ ಭಾಳ ತೊಂದರೆ ನಾವು ಪ್ರತಿಯೊಂದು ನಾವೇನು ಮಾಡ್ತಾಯಿದೀವಿ ಇವಾಗ ಫ್ರೀ ಫ್ರೀ ಅನ್ನೋ ಉದ್ದೇಶ ಇಟ್ಟುಗೊಂಡು ಹೆಣ್ಣುಮಕ್ಳೆಲ್ಲ ಫುಲ್ ಆಗ್ತಾರೆ ನಾವೋಗಿ ಕೂಡೊಕ್ಕೂ ಆಗೊಲ್ಲ ಟಿಕೆಟ್ ದುಡ್ಡು ಕೊಟ್ರೂ ನಾವು ಕೂಡೊಕ್ಕಾಗೊಲ್ಲ ಆಮೇಲೆ ಅವ್ರೆನು ಮಾಡ್ತಿದ್ದಾರೆ ಅಂದರೆ ಇವಾಗ ಬಸ್ನ ವ್ಯವಸ್ಥೆ ಕೂಡ ಭಾಳ ಕಡಿಮೆ ಮಾಡಿದ್ದಾರೆ ಆವಾಗಿರೋ ಬಸ್ಸುಗಳು ಇವಾಗ ಬಸ್ಸ್ ಸ್ಟ್ಯಾಂಡಲ್ಲಿ ಇಲ್ಲ ಮುಕ್ಕಾಲು ಪರ್ಸೆಂಟ್ ಇಲ್ಲ ಒಂದು ಊರಿಗೆ ನಾಲ್ಕೈದು ಬಸ್ಸು ಇರ್ತಾಯಿದ್ವು ಇವಾಗ ಒಂದು ಊರಿಗೆ ಎರಡು ಬಸ್ಸ್ ಅಂದರೆ ಅಬ್ಬಬ್ಬಾ ಅಂದೆ ಮಸ್ತಾಯ್ತು ಯಾಕೆ ಈ ಥರ ಮಾಡಿದ್ದಾರೆ ಅಂತಂದ್ರೆ ಫ್ರೀ ಮಾಡಿದ್ದಾರೆ ಫ್ರೀ ಮಾಡಿದ್ದಕ್ಕಿಂತ ಆ ಅದು ಏನು ಮಾಡಿದ್ದಾರೆ ಅಂದರೆ ಫ್ರೀ ಮಾಡ್ಕೊಂಡು ಹೆಣ್ಣುಮಕ್ಳಿಗೆ ಫ್ರೀ ಅಂತ ಗೊತ್ತಾಗಿದೆ ಆದರೆ ಬರ್ತಾ ಬರ್ತಾ ಬರ್ತಾ ಈ ಫ್ರೀ ಎದುಕ್ಕೆ ಮಾಡಿದ್ದಾರಪ್ಪ ಅನ್ನೋದು ಅವ್ರ ಬಾಯಲ್ಲೆ ಬಂತು ಯಾಕೆ ಈ ಬಸ್ನ ವ್ಯವಸ್ಥೆ ಹಿಂಗಾಗಿದೆ ಬಸ್ಸು ಇಲ್ಲ ಫ್ರೀ ಅಂದರೆ ಹೋಗೋಕ್ಕು ಇಲ್ಲ ಬಸ್ಗಳು ಕಡಿಮೆ ಮಾಡ್ಕೊಂಡು ಈಗ ಕೂತಿದ್ದೇವೆ ಹಂಗಾಗಿ ಬಸ್ಸಿನ ವ್ಯವಸ್ಥೆ ಭಾಳ ಕೆಟ್ಟೋಗಿದೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಬಸ್ಸು ಅವಾಗ ಚೆನ್ನಾಗಿತ್ತು ಇವಾಗ ಹಳೆವೆಲ್ಲ ಬಸ್ಸುಗಳೆಲ್ಲ ತೊಗೋ ಬಂದು ಇಡ್ತಾಯಿದ್ದಾರೆ ಫ್ರೀ ಇದ್ದಾವೆ ಐ ಹತ್ಕೊಂಡೋಗ್ತಾರೆ ಬಿಡು ವ್ಯವಸ್ತೆ ಏನು ಅವಸ್ಥೆ ಆದ್ರೆ ಏನೂ ಆಗೋಲ್ಲ ಇಟ್ಟ್ಕೊಂಡೋಗಲಿ ಮಾಡ್ಕೊಂಡೋಗಲಿ ಹೆ ನಡಿತ್ತೇ ಅನ್ನೋದು ಹಾಗಾಗಿ ಸ್ವಲ್ಪ ಬಸ್ಸ್ ವ್ಯವಸ್ಥೆ ಭಾಳ ಕೆಟ್ಟೋಗಿದೆ ಆಮೇಲೆ ಕಂಡೆಕ್ಟರ್ ಮೇನ್ ಕಂಡೆಕ್ಟರ್ ಕಂಡೆಕ್ಟರ್ಗಳು ಏನು ಮಾಡ್ತಾರೆ ಅಂತ ಅಂದ್ರೆ ಇವಾಗ ಫ್ರೀ ಅನ್ನೋದು ಒಂದು ಮಾತಿಗೋಸ್ಕರ ಎಕವಚನ ಮಾತಾಡ್ತಾರೆ ಏ ಕೂಡವಾ ನೀನು ಏ ಕೊಡಮ್ಮ ನೀ ಟಿಕೇಟು ಈ ಥರ ವಾರಿ ಬಿರಿ ಏಕೆಂತಂದ್ರೆ ಹೆಣ್ಮಕ್ಳಿಗೆ ಮರ್ಯಾದೆ ಇರೋಲ್ಲ ಈ ಥರ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಈ ಫ್ರೀ ಅನ್ನೋದು ತೆಗಿಬೇಕು ವಯಸ್ಸಾದೋರಿಗೆ ಫ್ರೀ ಇಟ್ರೆ ಎಲ್ಲರಿಗೂ ಉತ್ತಮ ಅವ್ರಿಗೂ ವಯಸ್ಸಾಗಿರುತ್ತೆ ಏನೋ ಎಲ್ಲಿಗೋ ಹೋಗ್ಬೇಕು ಅನಿಸುತ್ತೆ ಅಲ್ಲಿಗೆ ವರೆಗೆ ಇಲ್ಲಿಗೆ ಅಲ್ಲಿಗೆ ಹೋಗ್ಬೇಕು ಅನಿಸುತ್ತೆ ಅವ್ರಿಗೆ ಫ್ರೀ ಇದ್ರೆ ಹೋಗಿ ಬರ್ತಾರೆ ಈ ಎಲ್ಲರಿಗೂ ಫ್ರೀ ಅಂತಂದ್ರೆ ಭಾಳ ಕೆಟ್ಟಾಗತ್ತೆ ಚಿಕ್ಕ ಇದು ಸ್ಕೂಲ್ ಮಕ್ಳಿಗೆ ಆಮೇಲೆ ಜಾಬ್ ಮಾಡೋರಿಗೆ ಆಮೇಲೆ ವಯ್ಸಿದ್ದೋರು ಕೂಡ ವಯ್ಸಾದೋರು ಕೂಡ ಹತ್ತಾ ಇರ್ತಾರೆ ಇವರೆಲ್ಲ ಹೆಣ್ಮಕ್ಳು ಹತ್ತಿರ್ತಾರೆ ವಯಸ್ಸಾದೋರು ಏನ್ಮಾಡಬೇಕು ಭಾಳ ಕಷ್ಟ ಅವ್ರಿಗೆ ಹತ್ತೊಕ್ಕು ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಬಸ್ಸಿನ ವ್ಯವಸ್ಥೆ ಭಾಳ ಕಷ್ಟ ಆಗಿದೆ ಈ ಬಸ್ಸಿನ ವ್ಯವಸ್ಥೆಯನ್ನು ಈ ಫ್ರೀ ಅನ್ನೋದು ಈ ಸ್ಕಿಮೆಲ್ಲ ತೆಗೆದು ಬಿಡಬೇಕು ಅನ್ನೋ ಉದ್ದೇಶ ನಾನು ಹೇಳ್ತಿದ್ದೀನಿ ಅದು ಎಲೆಕ್ಷನ್ ಬಗ್ಗೆ ಫ್ರೀ ಅಂತ ಹೇಳಿರಬೋದು ಆದರೆ ಈ ಫ್ರೀ ಅನ್ನೋಕ್ಕಿಂತ ಮೆಡ್ಕಲ್ ಮೆಡಿಕಲ್ ಫ್ರೀ ಕೊಟ್ರೆ ಇನ್ನೂ ಒಳ್ಳೇದು ಅದು ಬಿಟ್ಟು ಬಸ್ಸು ಫ್ರೀ ಕೊಟ್ಟು ಎಲ್ರಿಗೂ ಹೆಣ್ಮಕ್ಳಿಗೆಲ್ಲ ತೊಂದರೆ ಆಗಿದೆ ಭಾಳ ಕಷ್ಟ ಇವೆಲ್ಲ ಮುಕ್ತ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ತುಂಬ ತೊಂದರೆ ಆಗಿದೆ ಬಸ್ಸಿಂದು ಬಸ್ಸುಗಳಿಂದ ಭಾಳ ತೊಂದರೆ ಆಗಿದೆ ಪ್ರಯಾಣ ಪ್ರಯಾಣ ಮಾಡ್ಬೇಕನ್ನೋ ಉದ್ದೇಶವೂ ಬರ್ತಾಯಿಲ್ಲ ಯಾಕೆಂತಂದ್ರೆ ಎಲ್ಲರೂ ನಿತ್ಕೊಂಡು ಹೋಗ್ಬೇಕು ಚಿಕ್ಕ ಮಕ್ಳಿಂದ ದೊಡ್ಡೋರಿಂದ ಪ್ರೇಗ್ನೆಂಟ್ ಇದ್ದೋರು ಕೂಡ ನಿಂತ್ಕೊಂಡು ಹೋಗೊ ಪರಿಸ್ತಿತಿ ಬಂದಿದೆ ಇದನ್ನು ಫ್ರೀ ಅನ್ನೋ ಉದ್ದೇಶ ತೆಗಿಬೇಕು ಇದು ನನ್ನ ಉದ್ದೇಶ